ನಾವು ತೋಟ ಮನೆಯ ಅಂಗಳದಲ್ಲಿ ಮಾಡಿದ್ದೇವೆ ಚಿಕ್ಕದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಉಂಟು ಮತ್ತೆ ಅದರಲ್ಲಿ ಈ ಬಾಳೆ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ ಮತ್ತು ಬಸಳೆ ಮತ್ತು ಹರಿವೆ ಉಂಟು ಹರಿವೆ ಬಾರಿ ಒಳ್ಳೆ ಹರಿವೆ ಅದು ಮತ್ತು ಇದು ಕಬ್ಬು ಬೆಳೆಸಿದ್ದೇನೆ ಸ್ವಲ್ಪ ಮತ್ತೆ ನಿತ್ಯ ಮಲ್ಲಿಗೆ ಅಂತ ಅದು ಭಾರಿ ಒಳ್ಳೇದು ನಿತ್ಯ ದಿನಾ ಸಿಗ್ತದೆ ನಮಗೆ ಎಷ್ಟು ಕಟ್ಟಿದರು ಮತ್ತು ಮತ್ತು ಉಂಟು ಅದರಲ್ಲಿ ಗಿಡದಲ್ಲಿ ಅಷ್ಟು ಮನೆ ಸುತ್ತ ಇಟ್ಟಿದ್ದೇನೆ ಮತ್ತೇ ಇದೂ ಮಲ್ಲಿಗೆ ಮಲ್ಲಿಗೆ ಸೇವಂತಿಗೆ ಮತ್ತೆ ಇದು ಮಲ್ಲಿಗೆ ಮೊಗ್ಗು ನಿತ್ಯ ಮಲ್ಲಿಗೆ ತುಳಸಿ ತುಳಸಿ ಬೆಳೆಸಿದ್ದೇನೆ ಮಾವಿನಕಾಯಿದ್ದು ಮಾವಿನ ಹಣ್ಣಿಂದು ಮಾವಿನ ಕಾಯಿದು ಉಪ್ಪಿನ್ಕಾಯಿ ಮಾಡಿದ್ದೀವಿ ಭಾರಿ ಒಳ್ಳೆಯ ಉಪ್ಪಿನ್ಕಾಯಯಿ ಅದರದ್ದು ಒಂದು ಒಂದು ಸ್ವಲ್ಪ ತಿಂದರೆ ಎಲ್ಲಾ ನಮಗೆ ಇದಾಗ್ತದೆ ಎಂಥ ಎಷ್ಟು ಒಂದು ಸೇರಿನದ್ದು ಊಟ ಮಾಡ್ಬೋದು ಅಷ್ಟು ಒಳ್ಳೆದುಂಟದು ಉಪ್ಪಿನ್ಕಾಯ್ ಮತ್ತೇ ಇನ್ನು ಪಪ್ಪಾಯ ಗಿಡ ಉಂಟು ಪಪ್ಪಾಯ ಹಣ್ಣು ತುಂಬ ಆಗ್ತದೆ ರಾಶಿ ರಾಶಿ ಬಿದ್ದಿದೆ ಅಂದರೆ ತಿನ್ನುವರು ಗತಿಯಿಲ್ಲ ಹಾಗೆ ಅಂದರೆ ಅಷ್ಟು ಅದಾಗ್ತದೆ ತಿನ್ನಲಿಕ್ಕೆ ಜನಯಿಲ್ಲ ಹಾಗೆ ಆಗಿದೆ ಮಾರಲಿಕ್ಕೆ ಪುರಸೊತ್ತಿಲ್ಲ ನನ್ಗೆ ಲಕ್ಷ್ಮಣ ಫಲದ್ದುಂಟು ಲಕ್ಷ್ಮಣ ಫಲ ಒಳ್ಳೇದು ಮ ಎಲ್ಲಾ ಆರೋಗ್ಯಕ್ಕೆ ಭಾರಿ ಉತ್ತಮ ಅದರಲ್ಲಿ ರೋಗನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತದೆ ಆ ಲಕ್ಷ್ಮಣ ಫಲ ತಿಂದರೆ ಅಷ್ಟು ಒಳ್ಳೆದು ಅದು ಔಷಧಿ ಗಿಡ ಮತ್ತೆ ಸೀತಾಫಲ ರಾಂಫಲ ಅದೆಲ್ಲ ಉಂಟು ಈ ಲಕ್ಷಣ ಫಲ ಎಂದರೆ ಭಾರಿ ಒಳ್ಳೆದದು ಎಲ್ಲದಕ್ಕು ಒಳ್ಳೆದು ಎಲ್ಲ ಈ ಕ್ಯಾನ್ಸರ್ ಈ ರೋಗದವರೆಲ್ಲ ಇಲ್ಲಿ ನಮ್ಮಲ್ಲಿ ಕೊಂಡೋಗ್ತಾರೆ ನಾವು ಹಣ ತಗೊಳುದಿಲ್ಲ ಹೀಗೆ ಕೊಡುದು ಫ್ರೀ ಆಗಿ ಕೊಡ್ತೇವೆ ಅದು ಎಲ್ಲರಿಗು ಆರೋಗ್ಯ ಉತ್ತಮವಾಗಿದ್ದರೆ ನಮಗು ಒಳ್ಳೆದು ನೋಡುವವರಿಗು ಒಳ್ಳೆದು ಕೊಡುವವರಿಗು ಒಳ್ಳೆದು ಹಾಗೆ ಮಾಡಿದ್ದೇನೆ ಮತ್ತೆ ಹಣಕ್ಕಾಗಿ ಅಲ್ಲ ಹೀಗೆ ಮತ್ತೆ ಇದು ತುಳಸಿಕಟ್ಟೆಯಲ್ಲೇ ಭತ್ತ ಬಿತ್ತಿದ್ದೇನೆ ತುಳಸಿಕಟ್ಟೆ ಅದು ಮುಗ್ಗು ಬಂದಿದೆ ಅದು ನೇಜಿ ನೇಜಿಯಾಗಿದೆ ನೇಜು ಬಾರಿ ಒಳ್ಳೆದುಂಟು ನೋಡಲಿಕ್ಕೆ ತುಂಬ ಒಳ್ಳೆದುಂಟು ಮತ್ತು ಕ್ರೋಟಾನ್ ಎಲ್ಲ ನೆಟ್ಟಿದ್ದೇನೆ ಮನೆ ಸುತ್ತ ಮತ್ತೆ ಕಳ್ಳಿ ಕಳ್ಳಿ ಕಳ್ಳಿ ಉಂಟು ಕಳ್ಳಿ ಅಂದರೆ ಅದು ಯಾ ಕಲ್ಲದು ಸಾಲ್ಯ ಅಲ್ಲಿಗೆ ಬರೋದಿಲ್ಲ ಹತ್ತಿರ ಅದು ಒಂದು ಮುಳ್ಳು ಚುಚ್ಚಿದರೆ ಅವನು ಅಲ್ಲಿ ಮತ್ತೆ ನಾವು ಹೋಗಿ ಬಿಡಿಸಬೇಕು ಅವನ್ನ ಅಂತದ್ದೊಂದು ಕಳ್ಳಿ ಉಂಟು ಅದು ಭಾರಿ ಒಳ್ಳೆದು ಯಾರು ಯಾವ ಇದು ಬರೋದಿಲ್ಲ ಮಂದೆ ದಿಸಮುಂಗುಳಿ ಅಂತ ಒಂದು ಗಿಡ ಉಂಟು ದಿಸಮುಂಗುಳಿ ಅಂದರೆ ಈ ವಿಷಜಂತಿಯಲ್ಲಿ ಅಲ್ಲಿ ಬರೋದಿಲ್ಲ ಅಂದರೆ ವಿಷಜಂತು ಅದನ್ನು ನೋಡಿದರೆ ಪುಸ್ಕ ಅದು ಟಿಕೆಟ್ ತಗೊಂಡು ಸೀದ ಹೋಗುದೆ ಪುರ್ಸೊತ್ತಿಲ್ಲ ಅದಕ್ಕೆ ನಿಲ್ಲುವಂತ ನಿಲ್ಲುವಾಗೇನು ಇಲ್ಲ ಅದು ಆಗ ಅದು ನಮ್ಮ ನೀವು ಸಾ ಕೊಂಡೋಗಿ ಆ ದಿಸಮುಂಗುಳಿ ಅಂತ ಕೊಂಡೋಗಿ ನಿಮ್ಮ ನಾಲ್ಕು ಬದಿ ಸುತ್ತ ಮನೆಯ ಸುತ್ತ ನಾಲ್ಕು ಬದಿಯಲ್ಲಿ ನೆಟ್ರೆ ಯಾವ ವಿಷಜಂತು ನಿಮ್ಮ ಮನೆಗೆ ಬರೋದಿಲ್ಲ ಹಾವಂತು ಬರೋದೇಯಿಲ್ಲ ಬೇರೆ ಯಾವುದು ಸಹ ಬರೋದಿಲ್ಲ ಅಷ್ಟು ಒಳ್ಳೆದದು ಎಲ್ಲರು ನೆಡ್ಬೇಕು ಎಲ್ಲರು ವಿಷಜಂತುಗಳದ್ದು ಹೆದರಿಕೆಯಿಂದ ಕೂರಬಾರ್ದು ಎಲ್ಲರು ಕೊಂಡೋಗಿ ನೆಡಿಯಿರಿ ಒಳ್ಳೇದು ಮತ್ತೆ ಇದು ಇದ ನಿತ್ಯ ಮಲ್ಲಿಗೆ ಎಲ್ಲಾ ಹೇಳಿದ್ದೇನೆ ಮತ್ತೆ ನಾವು ತುಳಸಿಕಟ್ಟೆ ಮಾಡಿದ್ದೇವೆ ಮನೇಲೆ ಅಂಗಳದಲ್ಲೇ ಅದು ಚಿಕ್ಕದಾಗಿ ಚೊಕ್ಕದಾಗಿ ಉಂಟು ಮತ್ತೇ ನಮ್ದು ಅಷ್ಟು ದೊಡ್ಡ ಇದಲ್ಲ ಆದರುನು ಚಿಕ್ಕ ಮ ತೋಟದಲ್ಲಿ ಚೊಕ್ಕವಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಬೇಕು ಮಾಡಿದ್ದೇನೆ ಅದೊಳ್ಳೆದಾಗಿ ಉಂಟು ಮತ್ತೆ ಈ ಅಬ್ಬಲಿಗೆ ಗಿಡ ಹೂ ಹೂವಿನದ್ದು ಅದು ಸಹ ಉಂಟು ಮಲ್ಲಿಗೆ ಉಂಟು ಮತ್ತೇ ಸೇವಂತಿಗೆ ಮತ್ತೇ ಇದೊಂದು ಪೆಷಲ್ ಆಗಿ ಅದರದ್ದು ಹೆಸರು ಬರೋದಿಲ್ಲ ಭಾರಿ ಒಳ್ಳೆ ಹೂ ಅದು ಒಂದು ಹೂ ಅರಳಿದರೆ ಇಡಿ ಅಂಗಳದಲ್ಲಿ ಎಲ್ಲ ಅದರ ಪರಿಮಳ ಹೋಗ್ತದೆ ಅಷ್ಟು ಒಳ್ಳೆದು ಅಂತದ್ದು ಎಲ್ಲಿ ಇಲ್ಲ ನಮ್ಮಲ್ಲಿ ಮಾತ್ರ ಇರುವುದು ಅದು ಅದು ನಮ್ಮ ತೋಟ ಅಂದರೆ ಅಷ್ಟು ಒಳ್ಳೆದುಂಟು ನೋಡಲಿಕ್ಕು ಸಹ ಉತ್ತಮ ಕಣ್ಣಿಗಿಡಿಯುದಿಲ್ಲ ಆದರು ತೊಂದರೆಯಿಲ್ಲ ಅಷ್ಟು ಒಳ್ಳೆದುಂಟು ನೀವು ಬಂದೊಮ್ಮೆ ನೋಡಿರಿ ಬೇರೆ ತೋಟ ನೋಡಿದರೆ ತೊಂದರೆಯಿಲ್ಲ ನಮ್ಮಲ್ಲಿಗೆ ಬನ್ನಿರಿ ಹಾಂ ಮತ್ತೆ ಮತ್ತೆ ನಮ್ಮ ಮನೆಯ ಅಂಗಳದಲ್ಲಿ ಬಾವಿ ಎಲ್ಲಾ ಉಂಟು ನೀರಿಗೆ ತೊಂದರೆಯಿಲ್ಲ ನಮಗೆ ಬೇಕಾದಷ್ಟು ಅದಕ್ಕೆ ಗಿಡಕ್ಕೆ ಆಗುವಾಗೆ ಹಾಕಲಿಕ್ಕಾಗ್ತದೆ ನಮಗೆ ಕುಡಿಲಿಕ್ಕೆ ಆಗ್ತದೆ ಬಂದೋರಿಗೆ ಕೊಡಲಿಕ್ಕೆ ಆಗ್ತದೆ ಅಂದು ತೊಂದರೆಯಿಲ್ಲ ಯಾವತ್ತು ನಾವು ಉತ್ತಮವಾಗಿ ಬೆಳೆಸಿದ ಗಿಡಗಳನ್ನು ನೀವು ಕೊಂಡೋಗಿ ಬೆಳೆಸಿ ನಮಗೆ ಅದರ ವಿಷಯವನ್ನು ತಿಳಿಸಿರಿ ಓಂ ಶಾಂತಿ